ಭಾರತ ಸರ್ಕಾರ ವಾಣಿಜ್ಯೋದ್ಯಮಗಳಿಗೆ ಉತ್ತೇಜನ ಅನೇಕ ಅಂದರೆ ಹಲವಾರು ಕಾರ್ಯಕ್ರಮಗಳನ್ನ ತೆಕ್ಕೊಂಡಿದೆ ಅದರಲ್ಲಿ ನಿಮಗೊತ್ತಿರೋ ಹಾಗೆ ಮಾರ್ಗದರ್ಶನ ಅವರಿಗೆ ಮಾರ್ಗದರ್ಶನ ಹೀಗೀಗೆ ಮಾಡುದಂತ ಹೇಳ್ಕೊಂಡು ಮಾರ್ಗದರ್ಶನ ಕೊಡತ್ತೆ ಅಥವಾ ನೆಟ್ವರ್ಕಿಂಗ್ ಅಥವಾ ಸಂಪನ್ಮೂಲ ಪ್ರದೇಶದೊಂದಿಗೆ ಯ್ಯ ಯ್ಯ ಸಾಫ್ಟ್ ಸ್ಟಾರ್ಟ್ ಆಫ್ಗಳಿಗೆ ಸಹಾಯ ಮಾಡಲು ಇದು ಇನ್ಕ್ಯುಬೇಟ್ರ್ಗಳನ್ನು ಮತ್ತು ವೇಗವರ್ಧಕಗಳನ್ನು ಸ್ಥಾಪಿಸುವುದು ಅಥವಾ ಹೀಗೆ ಸಾಹಸ ಉದ್ಯಮವು ಬಂಡವಾಳವನ್ನು ಒದಗಿಸಲು ಹತ್ತು ಕೋಟಿ ರೂಪಾಯಿಯ ನಿಧಿಯನ್ನು ಸ್ಥಾಪಿಸಿರ್ತದೆ ಅಥವಾ ಸಾಹಸ ಉದ್ಯಮಿಗಳ ಬಂಡವಾಳವನ್ನು ಒದಗಿಸಲು ಬ್ಯಾಂಕ್ ಮತ್ತು ಇತರ ನಿಮ್ಗೊತ್ತಿರುವ ಇತರ ಹಣಕಾಸು ಸಂಸ್ಥೆಯನ್ನು ಇದು ಉತ್ತೇಜಿಸಲು ಆ ಜನರಿಗೆ ಸಾಲ ದ ದ ಉತ್ತೇಜಿಸಲು ಸಾಲದಾತರಿಗೆ ಖ ಹೀಗೆ ಖಾತರಿಯನ್ನ ನೀಡುತ್ತದೆ ಆ ನೀಡ್ತದೆ ಈ ವಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿ ಪಡಿಸಲು ಮತ್ತು ಬೆಂಬಸ್ ಬೆಂಬಲಿಸಲು ಸರ್ಕಾರದ ಯೋಜನೆಯನ್ನು ಇದು ಪ್ರಾರಂಭಿಸುತ್ತದೆ ನಿಮ್ಗೊತ್ತಿರುವ ಹಾಗೆ ಈ ಈ ಯೋಜನೆ ವಾಣಿಜ್ಯೋದ್ಯಮಿಗಳಿಗೆ ಈ ಬ ಯೋಜನೆಯನ್ನು ಸರ್ಕಾರ ಬೆಂಬಲಿಸಲು ಅನೇಕ ರೀತಿಯ ವ ಅಭಿವೃದ್ಧಿಯನ್ನು ಮಾಡುತ್ತದೆ ಅದರಲ್ಲಿ ಯಾವ್ದಂದರೆ ಆತ್ಮ ನಿರ್ಭರ ಭಾರತ

ಸ್ಟಾಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ಆರಂಭಿಕ ನಾಯಕತ್ವದ ಕಾರ್ಯಕ್ರಮದ ಆಕಾಂಕ್ಷೆ ಅಷ್ಟೇ ಅಲ್ಲದೆ ಪ್ರಧಾನ ಮಂತ್ರಿಯ ಮುದ್ರಾ ಯೋಜನೆ ಹೊಸ ಉದ್ಯಮಿಗಳಿಗೆ ಹೆಚ್ಚಿನ ಅಂದರೆ ರಿಸೆ ರಿಯಾಯಿತಿಯನ್ನು ಪಡೆಯಲು ವಿಶೇಷವಾದ ಆರ್ಥಿಕ ವಲಯದಲ್ಲಿ ತಮ್ಮ ಇದು ಕಂಪ್ನಿಯನ್ನ ಇದು ಪ್ರಾರಂಭಿಸಲು ಅದು ಅವ್ಕಾಶವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಆ ಯು ಎಸ್ ಎ ಮತ್ತು ಚೀನಾ ನಂತರ ಭಾರತ ವಿಶ್ವದ ನಿಮ್ಗೊತ್ತಿರೋ ಹಾಗೆ ಮೂರನೇ ಅತಿ ದೊಡ್ಡ ಸ್ಟಾಟ್ ಆಫ್ ಪರಿಸರ ವ್ಯವಸ್ಥೆ ಇದಾಗಿದೆ ಹೀಗೆ ಇದು ವಾಣಿಜ್ಯ ಉದ್ಯಮಿಗಳಿಗೆ ಇಂಥಾ ಅನೇಕ ವ್ಯವಸ್ಥೆಯನ್ನು ಸರ್ಕಾರ ನೆರವು ಮಾಡಿ ಕೊಟ್ಟಿದೆ ಅಂತ ಹೇಳ್ಕೊಂಡು ನಾವು ಕಾಣಬಹುದು